ತೋಟಗಾರಿಕೆ ಅನ್ನೋದು ನನಗೂ ಒಂದು ಹವ್ಯಾಸ ಈ ತೋಟಗಾರಿಕೆ ಅನ್ನೋ ಹವ್ಯಾಸ ನನಗೆ ಯಾರ ಪ್ರೇರಣೆಯಿಂದನೂ ಬಂದಿಲ್ಲ ಇದು ನನಗೆ ನನ್ನಲ್ಲಿ ನನಗೆ ಸ್ವತಃವಾಗಿ ಬಂದಿರ್ತಕ್ಕಂಥ ಒಂದು ಹವ್ಯಾಸ ಯಾಕಂದರೆ ಮರಗಿಡಗಳು ಅಂದರೆ ನನಗೆ ಮೊದಲಿಂದನೂ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಏನು ಮಾಡ್ದೆ ತೋಟಗಾರಿಕೆಯನ್ನು ನನ್ನ ಹವ್ಯಾಸವನ್ನಾಗಿ ಸ್ವೀಕರಿಸಿದೆ ತೋಟಗಾರಿಕೆ ಹವ್ಯಾಸವಾಗಿ ತೊಗೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಉಪಯೋಗಗಳಿವೆ ಒಂದು ಅದರಲ್ಲಿ ಬಿಡ್ತಕ್ಕಂಥ ಹಣ್ಣು ಮತ್ತು ಹೂಗಳನ್ನ ನಾವು ನಮ್ಮ ಮನೆಗೆ ಬಳ್ಸಕೊಳ್ಬೋದು ಎರಡನೇದಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನು ಬೆಳೆಸೋದ್ರಿಂದ ಒಂದು ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ನಮ್ಮ ಸುತ್ತಮುತ್ತ ಇರುತ್ತೆ ಇನ್ನೊಂದು ನಮಗೆ ಬೇಕಿರ್ತಕ್ಕಂಥ ಒಂದು ಆರೋಗ್ಯಕರವಾದ ವಾತಾವರಣ ಈ ತೋಟಗಾರಿಕೆಯಿಂದ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ದೆ ತೋಟಗಾರಿಕೆಯನ್ನು ಒಂದು ಹವ್ಯಾಸವನ್ನಾಗಿ ಸ್ವೀಕರಿಸಿದೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ನಾವು ಗಾಳಿಯನ್ನು ಮಲಿನವಾಗಿ ಗಾಳಿಯನ್ನ ಸ್ವಚ್ಛ ಗಾಳಿಗೋಸ್ಕರ ಅಲ್ಲಿ ಇಲ್ಲಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಮನೆಯ ಸುತ್ತಮುತ್ತಲೇ ನಾವು ಒಂದಷ್ಟು ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಮನೆ ಸುತ್ತ ನೆರಳು ಸಿಗುತ್ತೆ ಅಷ್ಟೇ ಅಲ್ಲದೆ ನಮಗದ್ರಲ್ಲಿ ಹಣ್ಣು ಹೂವು ಎಲ್ಲ ಸಿಗೋದರಿಂದ ನಮ್ಮ ದಿನಬಳಕೆಗೆ ಬೇಕಾಗಿರ್ತಕ್ಕಂಥ ಹಣ್ಣು ತರಕಾರಿ ಹೂಗಳನ್ನೆಲ್ಲ ನಾವು ಅದರಲ್ಲಿ ಬಳ್ಸಕೊಳ್ಬೋದಾಗಿದೆ ಇದು ತುಂಬ ಸಹಾಯಕವಾದಂತಹ ಒಂದು ಹವ್ಯಾಸ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ